ಆಟಗಳಲ್ಲಿ ನಾವು ಎರಡು ವಿಧಗಳನ್ನು ಕಾಣ್ತೀವಿ ಆಟಗಳಿಗೆ ನಾವು ಕ್ರೀಡೆಗಳಂತ ಕೂಡ ಕರಿತೀವಿ ಅದರಲ್ಲಿ ಎರಡು ವಿಧಗಳಂತಂದರೆ ಒಳಾಂಗಣ ಆಟಗಳು ಮತ್ತೆ ಹೊರಾಂಗಣ ಆಟಗಳು ಒಳಾಂಗಣ ಆಟಗಳೆಂದರೆ ಅವು ವಿವಿಧ ರಚನಾತ್ಮಕ ಅಥವಾ ಸ್ಪರ್ಧಾತ್ಮಕ ದೈಹಿಕ ವ್ಯಾಯಾಮವನ್ನು ನೀಡುವಂಥವು ಅವುಗಳನ್ನು ಸಾಮಾನ್ಯವಾಗಿ ಮನೆಯಲ್ಲಿ ಸುಸಜ್ಜಿತವಾದ ಕಟ್ಟಡದಲ್ಲಿ ಅಥವಾ ವಿಶೇಷವಾಗಿ ನಿರ್ಮಿಸಲಾದ ಕ್ರೀಡಾ ಸ್ಥಳದಲ್ಲಿ ಜಿಮ್ನೆಟೋರಿಯಂ ಅರೇನಾ ಅಥವ ಛಾವಣಿಗಳಂತಹ ಸ್ಥಳಗಳಲ್ಲಿ ನಾವು ನಡೆಸುವಂಥದ್ದು ಇನ್ನೂ ಒಳಾಂಗಣ ಆಟಗಳಂತಂದರೆ ಅವು ಯಾವುವು ಅಂತ ಹೇಳೋದಾದರೆ ಚೆಸ್ ಆಗಿರ್ಬೋದು ಅದನ್ನು ಕೂಡ ನಾವು ಅಂದರೆ ಒಂದು ಕಟ್ಟಡದ ಒಳಗಡೆ ಆಡುವಂಥದ್ದು ಕೇರಂ ಬೋರ್ಡ್ ಆಗಿರ್ಬೋದು ಟೇಬಲ್ ಟೆನ್ನೀಸ್ ಆಗಿರ್ಬೋದು ಇಸ್ಪೀಟ್ ಆಟ ಆಗಿರ್ಬೋದು ಹಾವು ಏಣಿ ಮತ್ತೇ ಲೂಡೋ ಮತ್ತೇ ಮಾರ್ಬಲ್ಸ್ ಈ ರೀತಿ ಇತ್ಯಾದಿ ಆಟಗಳನ್ನು ನಾವು ಒಳಾಂಗಣದಲ್ಲಿ ಆಡುವಂಥದ್ದು